ನಾವು ಪೂಜೆ ಮಾಡುವಾಗ ನಮ್ಮ ನಿದ್ದೆ ನಾವು ಪೂಜೆ ಮಾಡುವಾಗ ನಾವು ಫೋಟೊ ಎಲ್ಲ ಒರೆಸ್ತೀವಿ ಮತ್ತು ಕುಂಕುಮ ಹಚ್ತೀವಿ ತೊಳಿತೀವಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಜಗ್ದಿ ಜಲ್ಲಿ ತೊಳೆದು ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ತೀವಿ ಸ್ವಚ್ಛ ಮಾಡಿ ಕುಂಕ್ಮ ಹಚ್ಚಿ ದೇವರಿಗೆ ದೀಪ ಹಚ್ಚಿ ಮತ್ತು ಏನಾದ್ರೂ ಪುಟಾಣಿ ಸಕ್ರೆ ಸ್ವೀಟ್ ಇಟ್ಟು ಮತ್ತು ದೇವರಿಗೆ ಕೇಳ್ಕೊತಿವಿ ನಮ್ಗೆ ಚಂದಾಗಿ ಇಡಪ್ಪ ಅಂತ ಬೇಡ್ಕೊತಿವಿ ಮತ್ತು ದೇವರು ಎಲ್ಲ ದೇವರೂ ಇಷ್ಟ ನಮಗೆ ಆ ದೇವರು ಈ ದೇವರು ಅಂತೇನೂ ಬೇರೆ ಮಾಡೋದಿಲ್ಲ ನಾವು ದೇವ್ರು ಅಂದರೆ ಎಲ್ಲ ದೇವರಿಗೆ ಕೈ ಮುಗಿತೀವಿ ಕೈ ಮುಗದು ಎಲ್ಲರ್ಗೆ ಚಲೋ ಇಡು ಅಂತ ಬೇಡ್ಕೊತಿವಿ ಮತ್ತು ನಾವು ಪದ್ಧತಿಗಳಲ್ಲಿ ದೇವ್ರ ಹಬ್ಬ ಹುಣ್ಣಿಮೆ ಅಮಾಸೆ ಇವೆಲ್ಲ ಬರ್ತವೆ ಅವು ಎಲ್ಲ ಮಾಡ್ತೀವಿ ಮತ್ತು ವರ್ಷಕ್ಕೆ ಒಂದು ಎರಡು ಸಲ ಮನೆ ಗಿನೆ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ದೇವ್ರ ಪೂಜೆ ಮಾಡ್ತೀವಿ ಎಲ್ಲಮಂದು ಹಬ್ಬ ಮಾಡ್ತೀವಿ ಮತ್ತು ದಸರಾ ಒಳಗೆ ದಸರಾ ಹಬ್ಬ ಮಾಡ್ತೀವಿ ಮನೆ ಎಲ್ಲ ಕ್ಲೀನ್ ಮಾಡಿರ್ತೀವಿ ಮತ್ತು ಪದ್ಧತಿ ಅಂದರೆ ನಾವು ಕೈ ಮುಗಿದು ಬೇಡ್ಕೊತಿವಿ ಅದೇ ಪದ್ಧತಿ ಮತ್ತು ದೇವ್ರ ದೇವ್ರಿಗೆ ಬೇಡೋದೆಂದರೆ ಏನಿಲ್ಲ ಎಲ್ಲ ನಮ್ಮ ಸುಖ ಜೀವನ ಇರ್ಲಪ್ಪ ಅಂತ ಬೇಡ್ಕೊತೆವಿ ಮತ್ತು ಅಲ್ಲಿ ಇಲ್ಲಿ ದೇವ್ರ್ಗೆ ಹೋಗ್ತೇವಿ ವಾರಕ್ಕೆ ಒಂದು ಸಲ ಶನಿವಾರ ನಮ್ಮ ಅಪ್ಪನ ಗುಡಿಗೆ ಹೋಗ್ತೀವಿ ಮತ್ತು ನಮ್ಮ ಮನೆ ದೇವರು ವೆಂಕ್ಟೇಶ ನಮಗೆ ಮನೆದೇವರು ಭಾಳ ಇಷ್ಟ ದೇವರಿಗೆ ಬೇಡ್ಕೊತಿವಿ ಲಕ್ಷ್ಮೀ ವೆಂಕಟೇಶ ಗೋವಿಂದ ಅಂತ್ಹೇಳಿ ಅವ್ನ ನಾಮಸ್ಮರಣೆ ಮಾಡ್ತೀವಿ ದೇವ್ರಿಗೆ ಭಕ್ತಿಯಿಂದ ಬೇಡ್ಕೊತಿವಿ ನಮ್ಮ ಜೀವನ ಚಂದ ಇಡಪ್ಪ ಅಂತ ಬೇಡ್ಕೊತಿವಿ ಮನಸ್ಸಿನಲ್ಲಿ ಮನಸ್ಸಿನಲ್ಲೇ ಬೇಡಿಕೊಂಡು ಅವನಿಗೆ ಆರಾಧಿಸುವಂತೆ ಕೇಳ್ಕೊತೀವಿ ಅವನ್ಗೆ ಶನಿವಾರಕ್ಕೊಮ್ಮೆ ಮನೆ ಎಲ್ಲ ಕ್ಲೀನ್ ಮಾಡಿ ಅವ್ನಿಗೆ ಪೂಜೆ ಮಾಡ್ತೀನಿ ಅವ್ನು ಲಕ್ಷ್ಮೀ ವೆಂಕಟೇಶ ನಮ್ಮ ಜೀವನ ಚಂದ ಇಡಪ್ಪ ಅಂತ ಬೇಡ್ಕೊತಿವಿ ಮತ್ತು ಪದ್ಧತಿ ಅಂದರೆ ನಮಗೆ ನಮ್ಮಲ್ಲಿ ಏನು ಪದ್ಧತಿ ಇದೆ ನಮ್ದು ಏನೆಲ್ಲ ಮತ್ತು ಅಲ್ಲಿ ಇಲ್ಲಿ ಗುಡಿಗೆ ಹೋಗ್ತಿರ್ತೀವಿ ಮಂದಿರಕ್ಕೆ ಹೋಗ್ತಿವಿ ಇಲ್ಲಿ ಆ ಆದರೆ ಊರಲ್ಲಿ ಊರಿಗೆ ಆ ಊರಿಗೆ ಈ ಊರಿಗೆ ಹೋಗುದಿಲ್ಲ ಇಲ್ಲೆ ಇದ್ದಲ್ಲೇ ಕೈ ಮುಗಿದು ದೇವ್ರ ಮನಸ್ಸಿನಲ್ಲಿ ಬೇಡ್ಕೊತಿವಿ ಬೇಡಿಕೊಂಡು ಚಂದ ಇಡಪ್ಪ ಅಂತ ಬೇಡ್ಕೊತಿವಿ ಮತ್ತು ಮನ ನಮ್ದು ಆಂ ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಎಲ್ಲ ಚಂದ ಇಡು ಅಂತ ಕೇಳ್ಕೊಳೋದ್ ಅಷ್ಟೇ ಮತ್ತೇನಿಲ್ಲ ಮತ್ತು ಕೆಲ್ಸಕ್ಕೆ ಹೋಗೋದು ಬರೋದು ಮತ್ತು ನಾವು ಕೆಲಸದಲ್ಲಿ ನಾವು ಮನಸ್ಸು ಬಿಚ್ಚಿ ಕೆಲಸ ಮಾಡಿ ನಾವು ಖುಷಿಯಿಂದ ಕೆಲಸ ಮಾಡಿ ಬರುತ್ತೀವಿ ನಾವು ಮತ್ತು ಅಲ್ಲಿ ಇಲ್ಲಿ ಎಲ್ಲಿ ಹೋಗುವುದಿಲ್ಲ ಮತ್ತು ನಾವು ನಮಗಾದರೆ ಕಷ್ಟ ಕೊಡಬೇಡಪ್ಪ ಅಂತ ದೇವ್ರಿಗೆ ಬೇಡ್ಕೊತಿವಿ ಮತ್ತು ಹಾಂ ನಮಗೆ ಊಲ್ಲಿಒಂದು ಬಾವಿ ನೀರು ಸೇದ್ತಿದ್ವಿ ಬಾವಿ ನೀರು ಜಗ್ಗಿ ತಂದು ಹಾಕಿ ನಾವು ಜಗ್ಗಿ ಕೊಡಲ್ಲಿ ಹೊತ್ಕೊಂಬಂದು ನಾವು ನೀರು ಕುಡಿತಿದ್ವಿ ಅವಾಗೆಲ್ಲ ನಳ ಇದ್ದಿಲ್ಲ ಬಾವಿ ಇದ್ದವು ಹಳ್ಳ ಇತ್ತು ನೀರಲ್ಲಿ ಆವಾಗೆಲ್ಲ ನಮಗೆ ಹಂಗಿತ್ತು ಈಗೆಲ್ಲ ನಳ ಬಂದೈತಿ ಇದ್ದಲ್ಲಿಗೆ ನೀರು ಬಂದೈತಿ ಕರೆಂಟ್ ಐತಿ ಆವಾಗೆಲ್ಲ ಕರೆಂಟ್ ಹೋದ್ರೇ ನೀರು ಇರ್ತಿದ್ದಿಲ್ಲ ಬಾವಿ ನೀರು ತರುವುದು ಬೋರ್ ಹೊಡೆಯೋದು ಹೀಗೆಲ್ಲ ನಮ್ಮ ಊರಾಗ ಹಿಂಗೆಲ್ಲ ತ್ರಾಸಿತ್ತು ಈಗ ಈಗ ನಳ ಬಂದೈತಿ ಈಗೆಲ್ಲ ದೇವರು ಎಲ್ಲ ಚಲೋ ನಡ್ಶ್ಯಾನ ಈಗ ಅವಾಗೆಲ್ಲ ಭಾಳ ಇದಿತ್ತು ಇತ್ತು ತ್ರಾಸು ಇತ್ತು ಜನರಿಗೆಲ್ಲ ಈಗೆಲ್ಲ ಅನುಕೂಲ ಆಗ್ಯೇತಿ ಈಗ ಎಲ್ಲ ಇದ್ದಲ್ಲಿಗೇ ಐತಿ ಅವಾಗೆಲ್ಲ ಕಷ್ಟ್ಪಟ್ಟಿವಿ ನಾವು ಬಾವಿ ನೀರು ಸೇದಿ ಜಗ್ಗಿ ಎರಡು ಎರಡು ಕೊಡಲೇವು ಹೊತ್ಕೊಂಬಂದ್ ಮನೆಯಲ್ಲಿ ನೀರು ತುಂಬಿಸ್ತಿದ್ದೀವಿ ನಾವೆಲ್ಲ ಈಗ ಯಾರೂ ತರುವುದಿಲ್ಲ ಎಲ್ಲ ಕೂತಲ್ಲೇ ನಳ ಬರ್ತೈತಿ ನೀರೆಲ್ಲ ಕೂತಲ್ಲೇ ಸಿಕ್ತೈತಿ ನಾವೆಲ್ಲ ಅವಾಗ ಬಾವಿ ನೀರು ಜಗ್ಗಿ ತಂದು ಹಂಡೆ ಗಿಂಡೆ ಎಲ್ಲ ತಿಕ್ಕಿ ತೊಳೆದು ತುಂಬಿಸ್ತಿದ್ವಿ ಈಗ ಯಾರೂ ಹಂಗ್ ಮಾಡೋದಿಲ್ಲ ಈಗ ನೀರೆಲ್ಲ ಕೂತಲ್ಲೇ ನೀರು ಬರುತ್ತೆ ಮತ್ತು ಈಗೆಲ್ಲ ದೇವರು ಎಲ್ಲ ಚಲೋ ನಡ್ಸ್ಯಾನ ಈಗಿಂದು ಸಂಸ್ತಿಕಲ್ಲಿ ಭಾಳ ಚಲೋ ನಡೆದೈತೀ ಈಗಿಂದು ಟೆಕ್ನಿಕೆಲ್ಲ ಚಲೋ ಐತಿ ಅವಾಗಿಂದೆಲ್ಲ ನಾವು ತ್ರಾಸು ಪಟ್ಟೀವಿ ಭಾಳ ಕಷ್ಟಬಿಟ್ಟೀವಿ ನಾವು ನಮ್ಮ ಕಷ್ಟದಲ್ಲಿ ಈಗ ಸುಖ ಉಂಟು ಈಗ ಆದರೆ ಈಗ ಭಾಳ ಅಯು ಈಗ ನೀರಿಂದು ಅದು ಅನುಕೂಲ ಐತಿ ಈಗೆಲ್ಲ ಚಲೋ ಐತಿ ಅವಾಗೆಲ್ಲ ಚಲೋ ಇದ್ದಿಲ್ಲ ಬೋರು ನೀರಿಗೆ ಅಲ್ಲಿ ಇಲ್ಲಿ ಕೊಡ್ಪಾನ ಹಿಡ್ಕೊಂಡ್ ಅಡ್ಡಾಡ್ತಿದ್ವಿ ಬಾವಿ ಗೀವಿಗೆ ಅಡ್ಡಾಡ್ತಿದ್ವಿ ಈಗೆಲ್ಲ ಚಲೋ ಐತಿ ದೇವರು ಚಲೋ ಮಾಡ್ಯಾನ ಈಗೆಲ್ಲ ದೇವರು ಈಗೆಲ್ಲ ಮಂದಿಗೆಲ್ಲ ಇದ್ದಲ್ಗೆ ಎಲ್ಲ ಅನ್ಕೂಲ ಐತಿ ಈಗ ಅವಾಗಿನ್ಕಿಂತ ಈಗ ಚಲೋ ನಡೆದೈತಿ ಮತ್ತು ಇವು ಇದ್ರೆ ಒಳಗಂದ್ರೆ ಈಗ ನೀರು ಇದ್ದರೆ ಎಲ್ಲ ನೀರು ಇಲ್ಲಾಂದ್ರೆ ಇಲ್ಲ ನೀರಿದ್ದರೆ ಎಲ್ಲ ಚಲೋ ಗಿಡ ಗಿಡ ಹಚ್ಚೊದು ಗಿಡ ಗಿಡ ಬೆಳೆಸುದು ಅದೇ ಎಲ್ಲ ಇಷ್ಟ ನನಗೆ ನಮಗೆ ಮನೆ ಮುಂದೆ ಆದು ಇದು ಹೂವಿನ್ ಗಿಡ ಹಚ್ಚಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದೆಲ್ಲ ಐತಿ ಆದ್ರೆ ನಾವು ಬಾಡಿಗೆ ಮನೆಯಾಗ ಇದ್ದೀವಿ ಅದು ಇದು ಹಚ್ಚೋಕ್ಕೇನಿಲ್ಲ ನಮ್ಮದು ಬಡ ಜೀವನ ಐತಿ ಏನು ಮಾಡೋದು ಇದ್ದಿದ್ದೇ ನೋಡ್ಕೊತ ಹೊಂಟವಿ ಮತ್ತೇನೂ ಇಲ್ಲ ಮತ್ತು ಈಗೀಗ ಊರಿಗೆ ಹೋಗೋದು ನಮ್ಮ ತಾಯಿ ಮನೆಯಲ್ಲಿ ಎಲ್ಲ ಐತಿ ಹಚ್ಚಕ್ಕೆ ಮಾಡಕ್ಕೆಲ್ಲ ನಾವು ಅಲ್ಲಿ ಹಚ್ಚಿರ್ತಿವಿ ಗಿಡ ಗಿಡ ಬೆಳೆಸ್ತೀವಿ ಹ್ಞೂ ಆ ಕಡೆಯೆಲ್ಲ ಮತ್ತು ಮಂದಿರಕ್ಕೆ ಗಿಂದಿರಕ್ಕೆ ಹೋಗ್ತೀವಿ ಬರ್ತೀವಿ ಮತ್ತು ಪೂಜೆ ಗೀಜೆ ಮಾಡ್ತೀವಿ ಮತ್ತು ಮತ್ತು ಅಲ್ಲೆಲ್ಲ ಗುಡ್ಡ ಗಿಡ್ಡ ಐತಿ ನಮ್ಮ ಊರಲ್ಲಿ ಹ್ಞೂ ಆ ಕಡೆ ಈ ಕಡೆ ಗುಡ್ಡಕ್ಕೆ ಹೋಗ್ತಿರ್ತೀವಿ ಮತ್ತು ನಮ್ಮ ಮನೆ ದೇವರು ಗುಡ್ಡದ ಮ್ಯಾಲ್ ಅದಾನ ತಿಮ್ಮಣ್ಣ ಅಂತ್ಹೇಳಿ ಅವು ಎಲ್ಲ ಪೈರಿ ಏರಿ ಹೋಗಿ ನಮಸ್ಕಾರ ಮಾಡಿ ಬರ್ತೀವಿ ನಮ್ಮ ಊರಲ್ಲಿ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ ನಾವು ನಮ್ಮ ಅಮ್ಮ ಇದ್ದಿದ್ದು ನಮ್ಮ ಅಜ್ಜ ಇದ್ದಿದ್ದು ಅದೇ ಊರು ಶಿವನಗುತ್ತಿ ಅಂತ್ಹೇಳಿ ಆ ಊರಲ್ಲಿ ಅಜ್ಜ ಇದ್ದಿದ್ದು ಇಲ್ಲಿ ಹುಬ್ಳಿಗ್ ಬಂದಾರ ಇಲ್ಲಿ ಬಂದು ಜೀವನ ಮಾಡಿ ಅವರು ಇಲ್ಲೇ ಮನೆ ಇತ್ತು ಈಗ ಮನೆ ಹೋಗಿಬಿಟ್ಟಿದೆ ನಾವು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತೀವಿ ನಾವು ಈಗ ಭಾಳ ಇದೈತೆ ನಮ್ಮದು ಜೀವ್ನದ ಈಗ ನಾವು ಎಲ್ಲ ಭಾಳ ಜನ ಇದ್ವಿ ಎಲ್ಲ ಈಗ ದೂರ ದೂರ ಆಗೀವಿ ಈಗ ನಮ್ಮ ಭಾವುಗಳು ಆರು ಮಂದಿ ಇದ್ರು ನೆಗಣ್ಯಾರು ಆರು ಮಂದಿ ಇದ್ವಿ ಎಲ್ಲರೂ ಈಗ ದೂರ ದೂರ ಅದೀವಿ ನಾವು ಈಗ ಮನೆ ಡಿವೈಡ್ ಆತು ಅವಾಗೆಲ್ಲ ದೊಡ್ಡ ಸಂಸಾರ ಇತ್ತು ನಮ್ಮ ಅಜ್ಜಿಯರ್ದು ಈಗ ಡಿವೈಡಾಗ್ ದೂರ ದೂರ ಆಗ್ಯೇವಿ ಈಗ ನಮ್ಮದು ಸಂಸಾರ ಅವ್ರ ಸಂಸಾರ ಬೇರೆ ನಮ್ಮ ಸಂಸಾರ ಬೇರೆ ಅವ್ರ ಮಕ್ಳು ನಮ್ಮ ಮಕ್ಕಳು ಎಲ್ಲರೂ ಈಗೆಲ್ಲ ಬೇರೆ ಬೇರೆ ಇದ್ದೇವೆ ಈಗ ಅವ್ರ್ಗೆ ದೇವರು ಒಳ್ಳೆದು ಇಟ್ಟಾನೆ ನಮಗೆ ಒಳ್ಳೆದು ಇಟ್ಟಾನೆ ಮತ್ತು ಈಗ ನಾವು ಜೀವನ ಮಾಡೋದು ಕತ್ತೀವಿ ನಮ್ಮಲ್ಲಿ ದುಡಿದು ತಿನ್ನೋದು ಇದು ಒಂದು ಬಿಟ್ಟರೆ ನಮ್ದು ಏನೂ ಗೊತ್ತಿಲ್ಲ ಬೇರೆದು ಏನೂ ಗೊತ್ತಿಲ್ಲ ಈಗ ಮತ್ತು ನಾ ಹೊರಗಿಂದ್ ಏನೂ ನಾಲೇಜೂ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ನಾವು ಬಡ ಜೀವನ ಬಡ ಮಂದಿ ನಾವು ಅದನ್ನು ಇದನ್ನು ಏನೂ ಗೊತ್ತಿಲ್ಲ ನಮ್ಗೆ ನಮ್ಮದು ಊರು ಹಳ್ಳಿ ಊರು ನಾವು ಹಳ್ಯಾಗ ಇದ್ವಿ ಹಳ್ಳಿಯಲ್ಲಿ ಜೀವನ ಮಾಡಿದರು ನಾವು ಇಲ್ಲಿ ಬಂದು ಎಲ್ಲ ಹುಬ್ಬಳ್ಳಿಯಲ್ಲಿ ಗಂಡನ ಮನಿಗೆ ಬಂದು ಇಲ್ಲಿ ಜೀವನ ಮಾಡಕ್ಕತ್ತೀವಿ ಇಲ್ಲಿ ಬಂದು ಒಂದು ಹತ್ತು ಇಪ್ಪತ್ತು ವರ್ಷ ಆಯಿತು ನಾವು ಬಂದು ಈಗ ಇಲ್ಲಿ ಬಂದು ಜೀವನ ಮಾಡಕ್ಕತ್ತಿ ಮತ್ತು ಏನು ಹೇಳಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಆದರೂ ನಾ ಹೇಳಕ್ಕತ್ತೀನಿ ನಮ್ಮದು ಕಷ್ಟದ್ದೆಲ್ಲ ನಿಮಗೆ ಹೇಳಿದ್ದೀನಿ ಇನ್ನೇನು ಹೇಳಬೇಕನ್ನುವುದು ಗೊತ್ತಾಗ್ತಾ ಇಲ್ಲ ನಾನು ಹೀಗೆ ನನ್ನ ಮಾತು ಮುಗಿಸುತ್ತೇನೆ ನಿರ್ಮಲ